ಹಾಂ ಹಲೋ ಹಾಂ ಮೊಬೈಲ್ ಅಂಗಡಿಯಾ ನಿಮ್ಮ ಹತ್ರ ಒಂದು ಮೊಬೈಲ್ ಐಫೋನಿದು ಐಫೋನ್ ಟೆನ್ ಇದ್ದು ಕವರ್ ಉಂಟ ಯಾವುದೆಲ ಕಲರ್ ಉಂಟು ನಿಮ್ಮ ಹತ್ರ ಅದನ್ನು ನೀವು ಸ್ವಲ್ಪ ವಾಟ್ಸಾಪ್ ಮಾಡ್ಬೋದ ವಾಟ್ಸಾಪ್ ಇದೇ ನಂಬರ್ಗೆ ವಾಟ್ಸಾಪ್ ಮಾಡಿ ಮತ್ತೆ ಮತ್ತೆ ಒಂದು ವಿಷಯ ನನಗೆ ಐಸೆವೆನಿದು ಒಂದು ಸ್ಕ್ರೀನ್ ಗಾರ್ಡ್ ಹಾಕಲಿಕ್ಕೆ ಉಂಟು ಅದಕ್ಕೆ ಎಷ್ಟು ಹೌದಾ ಆಯ್ತು ಸ್ವಲ್ಪ ಕಮ್ಮಿ ಮಾಡಿ ಆಯಿತು ಹಾಗಾದರೆ ನಿಮ್ಮ ಅಂಗಡಿ ಯಾವಾಗ ಓಪನ್ ಇರ್ತದೆ ಒಂಬತ್ತುವರೆ ತನಕ ಇರ್ತೀರಾ ಅಷ್ಟೇಯ ಹಾಂ ಹಾಂ ಹ್ಞೂ ಆಯಿತು ಸರ್

ಮತ್ತು ನನಗೆ ಒಂದು ಐ ಸರಿಯು ಐ ಟ್ಯಾಬ್ ಉಂಟ

ಮತ್ತು ನಿಮ್ಮ ಹತ್ರ ಟಾಬಿದ್ದು ಹಾಂ ಟಾಬಿದು ಟಾಬಿದು ಕವರ್ ಉಂಟ ಸ್ಯಾಮ್ಸಂಗ್ ಟ್ಯಾಬ್ ಉಂಟು ಉಂಟ ಆಯ್ತು ಅದು ನಾನು ಸಾಯಂಕಾಲ ಬರ್ತೇನೆ ಒಂದು ವೇಳೆ ಸಾಯಂಕಾಲ ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಬರ್ತೇನೆ ಆಯಿತು ಇಡ್ತೇನೆ ಹಾಗಾದರೆ